ನಾನಂತೂ ಜಾಸ್ತಿಯಾಗಿ ಮಾಂಸಾಹಾರಿ ಅಡಿಗೆ ಮಾಡಲು ಇಷ್ಟಪಡೋದು ತರಕಾರಿಗಳಾದ್ರೆ ಹೇಗಾದ್ರೂ ತಯಾರಿಸಬಹುದು ಅಂದರೆ ಅದಕ್ಕೆ ಜಾಸ್ತಿ ಏನಾದರೂ ಪದಾರ್ಥಗಳ ಅವಶ್ಯಕತೆ ಇಲ್ಲ ನಾನು ತಿಳಿದುಕೊಂಡ ಅನುಭವದ ಪ್ರಕಾರ ತರಕಾರಿಗಳು ಆದಷ್ಟು ಹಸಿಯಾಗಿ ಅಥವಾ ಬರೀ ಬೇಯಿಸಿ ಉಪ್ಪು ಸೇರಿಸಿ ತಿಂದರೆ ಒಳ್ಳೆಯದು ಇನ್ನು ಮಸಾಲೆ ಪದಾರ್ಥಗಳನ್ನು ಸೇರಿಸುವುದಾದರೂ ಅತಿಯಾದ ಪದಾರ್ಥಗಳನ್ನು ಸೇರಿಸದೆ ಕನಿಷ್ಠ ಅಗತ್ಯವೆನಿಸಿದ ಸಾಂಬಾರು ಪುಡಿಗಳನ್ನೇ ಸೇರಿಸಬೇಕು ಇನ್ನು ಮಾಂಸಾಹಾರಿ ಅಡಿಗೆಗಂತೂ ಸರಿಯಾಗಿ ಬೇಕಾಗಿರೋ ಉಪ್ಪು ಖಾರ ಹುಳಿ ಬಳಸದಿದ್ದರೆ ಅದರ ರುಚಿ ಚೆನ್ನಾಗಿ ಇರಲ್ಲ ಕೆಲವೊಂದು ಮಾಂಸಾಹಾರಿ ಅಡಿಗೆಗಳಿಗೆ ಅರಿಸಿನ ಸೇರಿ ಸರಿಯಾದ ಮಾತ್ರದಲ್ಲಿ ಸೇರಿಸದಿದ್ದರೆ ಮಾಂಸದ ಹಸಿ ವಾಸನೆ ಹೋಗಲ್ಲ ತಿನ್ನುವಾಗಲೂ ರುಚಿ ಇರಲ್ಲ ನಾನಂತೂ ಜಾಸ್ತಿಯಾಗಿ ಮಸಾಲೆ ಕಡಿಯೋ ತೊಂದರೆ ತೆಗೆದುಕೊಳ್ಳುವುದು ಕಡಿಮೆ ವೇಳೆಯ ಅಭಾವದಿಂದಾಗಿ ಸಾಂಬಾರು ಅಥವಾ ಇತರೆ ಪುಡಿಗಳಾದ ಧನಿಯಾ ಜೀರಿಗೆ ಮೆಣಸಿನಪುಡಿ ಖಾರ ಪುಡಿ ಎಲ್ಲಾನೂ ತಂದ್ ತಂದು ಇಟ್ಟಿರ್ತೀನಿ ಆದರೂ ಒಂದೊಂದ್ ಸರ್ತಿ ಬೇಕಾದ ಪುಡಿಗಳ ಅಭಾವ ಬಂದಾಗಂತೂ ಮಸಾಲೆ ಕಡಿಯೋ ತೊಂದರೆ ತೆಗೆದುಕೊಳ್ಳಲೇಬೇಕನ್ನಿ ಇನ್ನೊಂದು ವಿಷಯ ಹೇಳ್ಲಾ ಜಾಸ್ತಿಯಾಗಿ ನಮ್ಮನೆಯಲ್ಲಿ ಮಾಂಸಾಹಾರಿ ಬಿರಿಯಾನಿ ಮಾಡಲು ಎಲ್ಲರಿಂದ ಸಲಹೆ ಬಂದಾಗ ಅದರಲ್ಲೂ ಸಮಯದ ಅಭಾವವಿದ್ದರೆ ನಾನಂತೂ ಅಗತ್ಯದ ಎಲ್ಲ ಮಸಾಲೆ ಹುಡಿಗಳನ್ನು ಬಳಸಿ ಕುಕ್ಕರಿನಲ್ಲೇ ಬಿರಿಯಾನಿ ತಯಾರಿಸುತ್ತೇನೆ ಅದು ಸಾಂಪ್ರದಾಯಿಕ ರೀತಿಯ ಬಿರಿಯಾನಿಗಿಂತ ಬೇರೆಯೇ ರುಚಿಯಲ್ಲಿ ಇರುತ್ತದೆ ಆದರೆ ಒಂಥರ ಚೆನ್ನಾಗಿ ಇರುತ್ತದೆ ಹೇಳೋಣ ನಮ್ಮನೆಯಲ್ಲಿ ಜಾಸ್ತಿಯಾಗಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮಾಡಲು ನಾನು ಕುಕ್ಕರ್ ಬಳಸೋದರಿಂದ ಮನೆಯ ಸದಸ್ಯರು ನನ್ನಲ್ಲಿ ಇವತ್ತು ನಮಗೆ ಕುಕ್ಕರ್ ಬಿರಿಯಾನಿ ಅಂತ ಗೇಲಿ ಮಾಡ್ತಾರೆ